ಹಲೋ ನಮಸ್ಕಾರ ರೀ ಹಾಂ ಯಾರೂ ಉಳ್ಳಾಗಡ್ಡಿ ಅವರೇ ರೀ ಹೌದೇನು ರೀ ಹಾಂ ಹಾಂ ಹಾಂ ಕಾಯಿ ಪಲ್ಯೆ ವ್ಯವಾರ ಮಾಡ್ತೇನೆ ಹಾಂ ಹಾಂ ಹಾಂ ಹೆಂಗಾಯ್ತು ಸರ್ ಇವತ್ತು ದರ ಉಳ್ಳಾಗಡ್ಡಿ ಹೆಂಗಾಯ್ತು ದರ ಇವತ್ತು ರೀ ಹಾಂ ಕೆ ಜಿ ಐತ್ರೀ ಹಾಂ ಹಾಂ ಹಾಂ ನಮ್ಗೆ ಒಂದು ಕ್ವಿಂಟಲ್ ಬೇಕಾಗಿತ್ತು ರೀ ಹೆಂಗೆ ಇದು ಕೊಡ್ತೀರಿ ಹೇಗ್ರೀ ಗುರುವೆ ಒಂದು ಕ್ವಿಂಟಲ್ ತೊಗೋತಿರಿ ಬರೀ ನೂರು ರೂಪಾಯಿ ಕಡ್ಮೆ ಮಾಡ್ತೇವಂತೀರಲ್ಲ ನೀವು ಅಲ್ರಿ ಮಾಲೀಕ್ರೇ ನಾವು ಏನು ಒಂದು ಕ್ವಿಂಟಲ್ ತೊಗೊಳಕತ್ತೀವಲ್ಲ ಮತ್ತೆ ಚಲೋ ಇತ್ತಂದ್ರೆ ಮತ್ತೆ ನಾಳೆ ಬರ್ತೀವಿ ನಾವು ಮತ್ತೆ ನಾಳೆ ಒಂದು ಎರ್ಡು ಕ್ವಿಂಟಲ್ ತೊಗೋಳ್ತೀವಿ ನಾವು

ಮಾಲೀಕ್ರೇ ಹಾಂ ಯಾವ ಊರ್ದ್ರೀ ಇದು ಗಡ್ಡಿದು ಮಹಾರಾಷ್ಟ್ರ ಪೂನಾದ್ದು ಏನು ರೀ ಗಡ್ಡೆ ನಾಟಿ ಏನು ರೀ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ನೋಡ್ರಿ ಪಾ ಏನೋ ಸ್ವಲ್ಪ ಕಡಿಮೆ ಮಾಡ್ರಿ ನೋಡ್ರಿ ಕಡ್ಮೆ ಮಾಡ್ರಿ ನೋಡ್ರಿ ಇನ್ನು ಸ್ವಲ್ಪ ಕಡ್ಮೆ ಮಾಡ್ರಿ ಹೌದಾ ಹಾಂ ಹಾಂ ಹಂಗೆ ಅಂತೀರಾ ಹಾಂ ಹಾಂ ಹಾಂ ಆಯ್ತು ಆ ಟಮೆಟ ಹೆಂಗೈತೆ ರೀ ಹಾಂ ಆಯ್ತು ತೋರಿ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತ್ರೀ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತ್ರೀ ಆಯ್ತು ಮಾಲೀಕ್ರೇ ಹಾಂ ಇದು ಹೆಂಗೈತೆ ರೀ ಟಮೆಟ ಹೆಂಗಾಯ್ತು ರೀ ಈಗ್ರಿ ಮಾರ್ಕೆಟ್ನ್ಯಾಗ ಹೋಗಿ ಬಂದೇನೆ ನಾನು ಹಾಂ ಹೇಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇತ್ರೀ ಇವತ್ತು ಹಾಂ ಅದು ಅದು ಒಂದು ಏನಕ್ಕೆ ಮಾಲೀಕ್ರೆ ಹೆಂಗ ನೀವು ಹೆಂಗೆ ನಮಗೆ ಏನನ ಗುರುತೈತಲ್ರೀ ನಮ್ದು ನಮ್ಮ ಗುರುತೈತಿಲ್ಲ ಹಾಂ ಆಯ್ತು ಆಯ್ತು ಆಯ್ತು ಆಯ್ತಾಯ್ತು ಆಯ್ತು ಮಾಲೀಕ್ರೇ ಬಾಯ್ ನೋಡ್ರಿ ಸರಿ ಸರಿ ಆಯ್ತು ಆಯ್ತು ಆಯ್ತು ಆಯ್ತು ಇವರೆ ಆಯ್ತು ಇವರೆ ಫೈನ್ ಸರ್

ಓಕೆ ಓಕೆ ಆಯ್ತು ತೊಗೋರಿ ಖಂಡಿತ